ಈವಾಗಿನ ಪರಿಸ್ಥಿತಿ ಯಾವ ರೀತಿಯಿದೆ ಅಂದರೆ ಒಂದು ಕೃಷಿಕರಿಗೆ ಮತ್ತೆ ಕಾರ್ಮಿಕರಿಗೆ ಅವ್ರು ಮಾಡುವ ಕೆಲಸಕ್ಕೆ ಅವ್ರು ತಕ್ಕ ಪ್ರತಿಫಲ ಸಿಗ್ತಾಯಿಲ್ಲ ಆದ್ದರಿಂದ ಆದಷ್ಟು ಅವರಿಗೆ ಪ್ರತಿಫಲ ಸಿಕ್ಕರೆ ಒಂದು ತುಂಬನೇ ಒಂದು ಅವರಿಗೆ ಸಹಾಯ ಆಗುತ್ತೆ ಅಂತನೇ ಹೇಳ್ಬೋದು ಏಕೆಂದರೆ ಈವಾಗ ನೀವು ನೋಡಿ ರೈತರುಗಳು ತುಂಬನೇ ಕಷ್ಟಪಟ್ಟು ಬೆಳೆನ ಬೆಳೀತಾರೆ ಆದರೆ ಆ ಬೆಳೆಗೆ ಒಂದು ಬೆಲೆ ಸಿಗಲ್ಲ ಏಕೆಂದರೆ ಈವಾಗ ನೋಡಿ ಒಂದು ಟೈಮ್ ಹವಾಮಾನ ಹವಾಮಾನ ಸಪೋರ್ಟ್ ಮಾಡಲ್ಲ ಅಂತಲೇ ಹೇಳ್ಬೋದು ಮಳೆ ಬರಲ್ಲ ಇಲ್ಲಾಂದ್ರೆ ಮಳೆ ಜೋರಾಗಿ ಬರುತ್ತೆ ಈ ರೀತಿ ಬಂದಾಗ ರೈತರಿಗೆ ತುಂಬನೇ ಒಂದು ತೊಂದರೆ ಆಗುತ್ತೆ ಮಳೆ ಕರೆಕ್ಟಾಗಿ ಬಂದಾಗ ಒಂದು ಬೆಳೆ ಚೆನ್ನಾಗಿ ಬರುತ್ತೆ ಆದರೆ ಆ ಬೆಳೆನ ಅವರಿಗೆ ಮಾರ್ಕೆಟ್ಗೆ ತಂದು ಮಾರಲು ಅವರಿಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಬ್ರೋಕರ್ ಮೂಲಕ ಒಂದು ದಲ್ಲಾಳಿಗಳ ಮೂಲಕ ಒಂದು ಬೆ ಅದು ದುಡ್ಡೆಲ್ಲ ಅವ್ರು ತಗೊಂಡು ಹೋಗ್ತಾರೆ ಈವಾಗ ಒಂದು ಕೆ ಜಿ ಕ್ಯಾರೆಟ್ನ ಹತ್ತು ರೂಪಾಯಿಗೆ ರೈತರಿಗೆ ಸಿಗುತ್ತೆ ಆದರೆ ಬ್ರೋಕರ್ಗಳು ಅದನ್ನು ಒಂದು ನಲವತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ತಂದು ಮಾರ್ಕೆಟಲ್ಲಿ ಮಾರುತ್ತಾರೆ ರೈತರಿಗಿಂತ ಬ್ರೋಕರ್ಗಳಿಗೆ ತುಂಬನೇ ಒಂದು ಹೆಚ್ಚು ಹಣ ಸಿಗುತ್ತೆ ಇದು ಅವರಿಗೆ ಆಗ್ತಿರೋ ಒಂದು ಕಷ್ಟಾಂತನೇ ಹೇಳ್ಬೋದು ರೈತರಿಗೆ ಮತ್ತು ಕಾರ್ಮಿಕರಿಗೂ ಅಷ್ಟೇ ಅವ್ರು ದುಡಿಯೋ ಶಕ್ತಿಗೆ ಅವರಿಗೆ ಒಂದು ಕರೆಕ್ಟಾಗಿ ಒಂದು ಪೇಮೆಂಟ್ ಸಿಗಲ್ಲ ಮತ್ತೆ ಏನಾದರೂ ಇಂಜೂರಿಯಾದರೆ ಒಂದು ಯಾವುದೇ ರೀತಿ ಅವರಿಗೆ ಸಹಾಯ ಮಾಡಲ್ಲ ಇದೆಲ್ಲ ಒಂದು ತುಂಬನೇ ಒಂದು ತೊಂದರೆಯಾಗ್ತಿದೆ ಅಂತಲೇ ಹೇಳ್ಬೋದು ಆದರೆ ನನಗೆ ಏನಾರ ಇದ್ದರು ಇದನ್ನು ಮಂಡಿಸೋಕೆ ಏನಾರ ಅವಕಾಶ ಸಿಕ್ಕಿದ್ರೆ ನಾನು ಯಾವ ರೀತಿ ನಾನು ಇದು ತೊಂದರೇನ ನಿಭಾಯಿಸ್ತೀನಿ ಅಂದರೆ ರೈತರುಗಳು ಡೈರೆಕ್ಟಾಗಿ ಬಂದು ಮಾರ್ಕೆಟಲ್ಲೇ ಒಂದು ಅವರ ಬೆಳೆಗಳನ್ನ ಮಾರಾಟ ಮಾಡೋಂಗೆ ಮಾಡ್ತೀನಿ ಆವಾಗ ಅದು ರೈತರಿಗೂ ಒಂದು ಸಹಾಯ ಆಗುತ್ತೆ ಮತ್ತೆ ಜನತೆಗಳು ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಈವಾಗ ಒಂದು ಕ್ಯಾರೆಟ್ ಹುರುಳಿಕಾಯಿನೆಲ್ಲ ರೈತರು ಡೈರೆಕ್ಟಾಗಿ ಬಂದು ಅವ್ರು ಬೆಳೆದಿರೋ ಬೆಳೆನ ಮೂವತ್ತು ರೂಪಾಯಿಗೆ ಅವರೇ ಮಾರ್ಕೆಟಲ್ಲಿ ಮಾರೋಕೆ ಹೋದರೆ ಆವಾಗ ಆರಾಮಾಗೇ ತಗೊಂಡು ಹೋಗ್ತೀನಿ ನಾವು ನಲವತ್ತು ರೂಪಾಯಿಗೆ ತಂತಿರೋದು ಮೂವತ್ತು ರೂಪಾಯಿಗೆ ಸಿಗುತ್ತೆ ನಮಗೂ ಹತ್ತು ರೂಪಾಯಿ ಒಂದು ಲಾಭಾಂತ ಹೇಳ್ಬೋದು ರೈತರಿಗೂ ಇಪ್ಪತ್ತು ರೂಪಾಯಿ ಲಾಭಾಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ರೈತರಿಗೂ ಒಳ್ಳೆಯದು ಮತ್ತೆ ನಮ್ಮಂತ ಒಂದು ಜನ ಜನರಿಗೂ ಒಳ್ಳೆಯದಂತಲೇ ಹೇಳ್ಬೋದು ಮತ್ತು ಕಾರ್ಮಿಕರು ಇವ್ರಿಗೂ ಅಷ್ಟೆ ಅವ್ರು ದುಡಿಯೋಕ್ಕೆ ಆದಷ್ಟು ಒಂದು ಸಹಾಯ ಮಾಡಿ ಕೊಡಬೇಕು ಎಲ್ಲ ಥರದ ಒಂದು ಇನ್ಶೂರೆನ್ಸ್ ಪ್ರತಿಯೊಂದು ಮಾಡಿಕೊಟ್ಟಾಗ ಕಾರ್ಮಿಕರಿಗೂ ಒಂದು ಅವ್ರಿಗೆ ಒಂದು ಶಕ್ತಿ ಇರುತ್ತೆ ಒಂದು ಧೈರ್ಯ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಇದನ್ನು ಒಂದು ಸಹಾಯ ಮಾಡೋದ್ರಿಂದ ಒಂದು ತುಂಬನೇ ಒಂದು ಚೇಂಜಸ್ ಆಗುತ್ತೆ ಅಂತನೇ ಹೇಳ್ಬೋದು